ಹಾಂ ಸರ್ ಹೇಳಿ ಸರ್ ಕೂತ್ಕೊಳಿ ಕೂತ್ಕೊಳ್ಳಿ ಸರ್ ತಮ್ಮ ಹೆಸರು ಅಜಯ್ ಕುಮಾರ್ ಹೇಳಿ ಸರ್ ನಾನೇನು ಮಾಡಬೇಕು ಹಾಂ ಸರ್ ಅದು ನಿಮ್ಮ ಫೈಲೂ ಆಗ್ಯದ ಸರ್ ಸಲ್ಪ ಅದರಲ್ಲಿ ತೊಂದರೆ ಅದ ಏನಂದ್ರ ಒಂದು ಅಟೆಸ್ಟೆಡ್ ಕಾಪಿ ಅದಕ್ಕೆ ಅಟ್ಯಾಚ್ ಮಾಡಬೇಕಿತ್ತು ನೀವು ಮಾಡಿಲ್ಲ ಅದಕ್ಕೋಸ್ಕರ ಅದು ನಿಂತೋಯ್ತು ಸರ್ ನೀವು ಅಟೆಸ್ಟೆಡ್ ಕಾಪಿ ಮಾಡ್ಕೊಂಬರ್ರಿ ಅದು ಓಕೆ ಆಯಿತು ಸರ್ ಮತ್ತು ಹಂಗೆ ಅದರ್ದೊಂದು ಚಾಲನ್ ಫೀಸ್ ಕಾಪಿನು ಅದಕ್ಕೆ ಹಚ್ಚಬೇಕ್ರಿ ಇವೆಲ್ಲ ಹಚ್ಚಿದ್ರೆ ನಿಮಗೆ ಬೇಗ ಆಗ್ತದೆ ನಾ ಅದ್ರದೊಂದು ಲಿಂಕ್ ಕಾಪಿನು ಅದಕ್ಕೊಂದು ಅಟ್ಯಾಚ್ ಮಾಡಿಕೊಡ್ರಿ ನಿಮಗೆ ನಾಲ್ಕು ದಿವ್ಸದಲ್ಲಿ ನಿಮ್ಮ ಪೇಪರ್ ರೆಡಿಯಾಯ್ತದೆ